ಹಲೋ ನಮಸ್ಕಾರ ನಾವು ಬೆಂಗ ನಾವು ಬೆಂಗಳೂರಿಂದ ಕೋಲಾರಕ್ಕೆ ಬರ್ತಾಯಿದ್ದೀವಿ ರಾಗಿ ಬಗ್ಗೆ ತಿಳ್ಕೊಳೋಕ್ಕೆ ನಮಗೆ ರಾಗಿ ಬಗ್ಗೆ ಏನು ಗೊತ್ತಿಲ್ಲ ಅದಕ್ಕೆ ನೀವು ಗೈಡ್ ಮಾಡ್ತೀರಾ ಅಂತ ನಾವು ಹತ್ತು ಜನ ಬರ್ತಾಯಿದ್ದೀವಿ ಮ್ಯಾಮ್

ಹ್ಞೂ ಎಲ್ಲ ನಿಮ್ದೆ ಇರಬೇಕು ಮ್ಯಾಮ್ ಮ್ಯಾಮ್ ನಾವು ನಾಳೆ ಬರ್ತೀವಿ ಮ್ಯಾಮ್ ನಾವು

ಕಡಿಮೆ ಏನು ಮಾಡ್ಕೊಳೋಲ್ವ ಮ್ಯಾಮ್ ಊಟ ಹಾಂ

ಮ್ಯಾಮ್ ಊಟ ಆರೋಗ್ಯ ಏನಾದರೂ ಇದಾದರೆ ಊಟ ಎಲ್ಲ ಬೇಕಾಗುತ್ತಲ್ಲ ನಮಗೆ

ಮ್ಯಾಮ್ ರಾಗಿ ಇವಾಗ ಏನ್ದ್ರಲ್ಲಿ ಬೆಳೆಯೋದು ಹೌದು ನಮಗೆ ರಾಗಿ ನಮ್ಗೆ ರಾಗಿ ಬಗ್ಗೆ ಸಂಪೂರ್ಣವಾಗಿ ಗೈಡ್ ಬೇಕು ಮ್ಯಾಮ್ ಓಕೆ ಮ್ಯಾಮ್ ಓಕೆ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಹಾಂ ಓಕೆ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಹಾಂ ಸರಿ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಸಂದೇಶ್ ಕುಮಾರ ಅಂತ ಹಾಂ ಮ್ಯಾಮ್